ಹೇಳಿ ಸರ್ ಹಾಂ ಹೌದು ರೀ

ಹ್ಞೂ ರೀ ಹೇಳ್ ರೀ ಅದು ನಮ್ಮ ಪ್ರೈಸು ತೊಂಬತ್ತು ಎಂಬತ್ತು ಇದೆ ಸರ್ ಅದು ನೂರು

ಹ್ಞೂ ನೀವು ಬನ್ರಿ ಒಂದು ದಿವ್ಸ ಯಾವತ್ತು ಬರ್ತೀರಿ ಹ್ಞೂ ಕಳ್ಸ್ತೀನಿ ತೊಗೊಳಿ

ಇಸ್ಕೊಂಡು ಕೊಡ್ತೀವಿ ಅಂದರೆ ಕಂಟಿನ್ಯೂ ಬನ್ರಿ ಬನ್ರಿ ನೀವು ಇವತ್ತು ಬನ್ರಿ ನಾವು ಮಾತಾಡ್ತೀವಿ